ಹಲೋ ಹೇಳ್ರಿ ಹ್ಞೂ ಹೌದೇನ್ ರೀ ಯಾವ ದೇವ್ಸ್ಥಾನಕ್ಕೆ ಹೊಗ್ಬೇಕ್ ರೀ

ನಾವು ಎಂಗ್ ಎಂಗೇಜ್ ಬೇಕಾ ನಿಮ್ಗೆ ಅಥವಾ ಕಿಲೋಮೀಟ್ರ್ ಲೆಕ್ಕ ಬೇಕಾ ನಾವು ಕಿಲೋಮೀಟ್ರಿಗೆ ಒಂಬತ್ತೂವರೆ ತಗಂತೀವಿ ರೀ ಹಾಂ ಒಂಬತ್ತೂವರೆ ತಗೊಂತೀವಿ ಆಮೇಲೆ ಬಾಟಾ ಡೈವರ್ ಬಾಟಾ ಇನ್ನೂರು ರೂಪಾಯಿ ತಗೊಂತೀವಿ

ಲಾಸ್ಟು ಐವತ್ತು ಪೈಸಾ ಕಮ್ಮಿ ಮಾಡ್ತೀವಿ ರೀ ಒಂಬತ್ತು ರೂಪಾಯಿ ಹ್ಞೂ ಒಂಬತ್ತು ರೂಪಾಯ್ಗೆ ಬರ್ತೀವಿ ಹಾಂ ಡೈವರ್ ಬಾಟಾ ನೀವು ಕೊಡ್ಬೇಕು ಹ್ಞೂ ಡೈವರ್ ಬಾಟ ಹ್ಞೂ ಹಾಂ ಆರು ಆರು ಗಂಟೆಗ್ ಬರಣ ಹ್ಞೂ ಹ್ಞೂ ಹ್ಞೂ ಹ್ಞೂ ಹೇ ಇಲ್ಲ ಇಲ್ಲ ಎಲ್ಲ ಎಲ್ಲ ಹತ್ರ ಆಗ್ತಾವಲ್ಲ ರೀ ಆ ಕಡೆ ಎಲ್ಲ ದೇವ್ಸ್ಥಾನೆಲ್ಲ ಹತ್ರ ಆಗ್ತವೆ ಎಲ್ಲ ದಾರ್ಯಾಗೆ ಸಿಗ್ತವೆ ಅವೆಲ್ಲ ದೇವರು ದೇವ್ಸ್ಥಾನಗಳು ಹ್ಞೂ ಎಲ್ಲ ದೇವ್ಸ್ಥಾನ ಅಲ್ಲೇ ದಾರ್ಯಲ್ಲಿ ಸಿಗ್ತವೆ ಆರಾಮಾಗಿ ನೋಡ್ಕಂಬರ್ಬೋದು ಊಂ ನೀವು ಎಷ್ಟು ಗಂಟೆಗ್ ರೆಡಿ ಇರ್ತೀರಿ ಹ್ಞೂ ಆಯ್ತು ಆಯಿತು ಆರು ಗಂಟೆಗ್ ಬರ್ತೀನಿ ನೋಡಿರಿ ಹಂಗಾರೆ ಹಾಂ ಹಾಂ ಓಕೆ ಹ್ಞೂ ಆದಷ್ಟು ಬೇಗನೆ ಬರ್ತೀನಿ ನಡೀರಿ ಹಾಂ ಓಕೆ ಓಕೆ ಇಲ್ಲ ರೀ ಡಿಜೆಲ್ಲಿಗೆ ದುಡ್ಡು ಅಮೌಂಟ್ ಕೊಡ್ಬೇಕಾಗ್ತೇತಿ ಡಿ ಹ್ಞೂ ಡಿಜೆಲ್ ಹಾಕ್ಸ್ಬೇಕಾಗ್ತೇತಿ ಹ್ಞೂ ಇವಾಗ ಏನಿಲ್ಲಪ್ಪಂದ್ರೆ ಮಿನಿಮಮ್ ಒಂದು ಎರಡು ಸಾವಿರ ರೂಪಾಯಿ ಡಿಜೆಲ್ಲು ಹಾಕ್ಸ್ಬೇಕ್ ರೀ ಹ್ಞೂ ಉಳ್ದಿದ್ ಬೇಕಾರೆ ಐತಲ್ಲ ಎಲ್ಲ ಹೋಗ್ ಬಂದ ಮೇಲೆ ಲೆಕ್ಕ ಮಾಡಿ ಕೊಡಿರಿ ಹ್ಞೂ ಹ್ಞೂ ಹ್ಞೂ ಓಕೆ ಓಕೆ ಊಂ ಬರ್ತೀನಿ ರೀ ಬೆಳಿಗ್ಗೆ ಬೇಗ ಬೇಗನೆ ಬರ್ತೀನಿ